ನನ್ನ ನೆಚ್ಚಿನ ಪುಸ್ತಕ ಅಂದರೆ ಮೂಕಜ್ಜಿಯ ಕನಸುಗಳು ಇದನ್ನು ಕೆ ಶಿವರಾಮ್ ಕಾರಂತ್ ಅವರು ಬರೆದಿದ್ದಾರೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಸಿಕ್ಕಿದೆ ಇದುರ ಇದರಲ್ಲಿ ಮೂಕಜ್ಜಿ ಮತ್ತು ಆತನ ಮೊಮ್ಮಗನ ನಡುವೆ ಯಾವ್ಯಾವ ರೀತಿಯಾದ ಸಂಭಾಷಣೆಗಳು ನಡೆದಿವೆ ಅನ್ನೋದು ಇದರಲ್ಲಿ ತಿಳಿಸಿದ್ದಾರೆ ಇಲ್ಲಿ ಮೂಕಜ್ಜಿ ಅಂತ ಯಾಕೆ ಕರೀತಾರೆ ಅಂದರೆ ಆ ಅಜ್ಜಿಗೆ ಮೂಕಾಂಬಿಕೆ ಅಂತ ಹೆಸರಿತ್ತಂತೆ ಅದಕ್ಕೆ ಅವಳಿಗೆ ಮೂಕಜ್ಜಿ ಅಂತ ಕರೀತಾರೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂತಂದ್ರೆ ಈಗ ಆ ಅಜ್ಜಿ ತುಂಬ ಹಳೆಯ ಕಾಲದ ಅಜ್ಜಿ ಇದ್ಲು ಆ ಅಜ್ಜಿಗೆ ಒಬ್ಬ ಮೊಮ್ಮಗ ಸುಬ್ರಾಯ ಅಂತ ಇದ್ದಾನಲ್ಲ ಅವ್ನಿಗೆ ತುಂಬ ಕುತೂಹಲಕಾರಿ ಎಲ್ಲ ವಿಷಯಗಳನ್ನು ತಿಳ್ಕೊಬೇಕು ಅಂತ ಹೇಳಿ ಈವಾಗ ಯಾವುದಂತೂ ಒಂದು ಊರಿಗೆ ದೇವಸ್ಥಾನಕ್ಕೆ ಹೋದ ಅಂತಂದರೆ ಆ ದೇವಸ್ಥಾನದ ಕಲ್ಲುಗಳ ಮೇಲೆ ಏನಾದರೂ ಬರೆದಿದ್ದರೆ ಏನಾದರೂ ಚಿತ್ರಗಳಿದ್ದರೆ ಅದನ್ನು ಬಂದು ಅಜ್ಜಿಗೆ ಕೇಳುವಂಥದ್ದು ಅದು ಯಾಕೆ ಬರೆದಿದ್ದಾರೆ ಅದರ ಅರ್ಥ ಏನು ಎಂಬುವುದು ಅವನಿಗೆ ಕೂತೂಹಲದಿಂದ ಕೇಳುವಂಥದ್ದು ಒಂದು ಇಲ್ಲಿ ವಿವರಿಸಿದ್ದಾರೆ ಈ ಪುಸ್ತಕದಲ್ಲಿ ಈ ಅಜ್ಜಿ ಹಳೆಯ ಕಾಲದ ಹಳೆಯ ಕಾಲದವಳಾಗಿರುವುದರಿಂದ ಇವಳಿಗೆ ಎಲ್ಲವೂ ಗೊತ್ತಾಗ್ತಾಯಿತ್ತು ಹೇಗಂದ್ರೆ ಮುಂದೆ ಆಗೋದು ಹಿಂದೆ ಆಗಿದ್ದು ಒಂಥರ ಎಲ್ಲ ಅವಳಿಗೆ ಕನಸುಗಳಲ್ಲಿ ಏನು ಕನಸುಗಳೇನೂ ಬೀಳ್ತಾ ಇರಲಿಲ್ಲ ಆದರೆ ಅವಳಿಗೆ ಹಿಂಗ್ಯಾ ಹಗಲಿನೇ ಈವಾಗ ಹೀಗೇ ಕೂತಿರುವಾಗ್ಲೇ ಅವಳಿಗೆಲ್ಲ ಗೊತ್ತಾಗ್ತಾಯಿತ್ತು ಆ ರೀತಿಯಾದ ಅಜ್ಜಿ ಇದ್ಲು ಅವಳು ಅವಳಿಗೆ ಯಾರಾದರೂ ಹೋಗ್ತಾಯಿದ್ರೆ ಅವನು ಹೇಗೆ ಹೇಗಿದ್ದಾನವನು ಅವನು ಮುಂದೆ ಏನು ಮಾಡ್ತಾನೆ ಹಿಂದೆ ಏನು ಮಾಡಿದ್ದ ಅನ್ನೋದು ಎಲ್ಲ ಆ ಅಜ್ಜಿಗೆ ಅರ್ಥ ಆಗ್ತಿತ್ತು ಸೋ ಆ ರೀತಿಯಾದ ವಿಚಾರವಾದಿ ಆಗಿದ್ಲು ಅವಳು ಅಜ್ಜಿ ಅದರಿಂದ ಆ ಸುಬ್ರಾಯ ಇದ್ದನಲ್ಲ ಅವನು ಎಲ್ಲಿಗೇ ಹೋಗಲಿ ಈ ಅವನಿಗೆ ಯಾವುದೇ ವಿಷಯದ ಬಗ್ಗೆ ತಿಳಿಕೋಬೇಕು ಅನಿಸಿದ್ರೂನು ಅವನು ತಕ್ಷಣ ಬಂದು ಅಜ್ಜಿ ಹತ್ತಿರ ಕೇಳ್ತಾಯಿದ್ದ ಸೊ ಇದರಿಂದ ನಾವು ಏನು ಕಲಿಯೋದೇನಂದ್ರೆ ನಾವು ಏನಾದರೂ ಕಲೀಬೇಕು ಅಂತ ಇಷ್ಟಪಟ್ಟಾಗ ಅದನ್ನು ನಾವು ಭಾಳ ಕುತೂಹಲಕಾರಿಯಿಂದ ತಿಳ್ಕೊಂಡು ಖುಷಿಯಿಂದ ಕಲಿಬೇಕು ಇಲ್ಲದಿದ್ರೆ ನಮಗೆ ಅದರಿಂದ ಏನೂ ಅರ್ಥ ಆಗಲ್ಲ ನಾವು ಇಲ್ಲ ಹೋಗಲಿಬಿಡು ಅಂತ ಬಿಟ್ಬಿಟ್ರೆ ನಾವು ಜೀವನದಲ್ಲಿ ಏನೂ ಕಲಿಲಿಕ್ಕೆ ಆಗಲ್ಲ ಅದಕ್ಕೆ ಎಂಥದೇ ಕಷ್ಟಕರ ಕಾಲ ಕಷ್ಟ ಆದ ಕೆಲಸ ಆದ್ರೂ ನಾವು ಇಷ್ಟಪಟ್ಟು ಖುಷಿಯಿಂದ ಕುತೂಹಲಕಾರದಿಂದ ನಾವು ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಸೊ ಇದು ಒಂದು ನನಗೆ ಇಷ್ಟವಾಗಿದೆ ಈವಾದ ಸಂಗತಿ ನನಗೆ ಇಷ್ಟವಾಗಿದೆ ಅದರಿಂದ ಈ ಪುಸ್ತಕವು ನನಗೆ ಇಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದರಲ್ಲಿ